ಶಿಕ್ಷಣದ ಕೊರತೆಯಿಂದಾಗಿ ನಗರದ ಜನರಿಗೆ ಹೋಲಿಸಿದರೆ ಗ್ರಾಮೀಣದ ಭಾಗದ ಜನರು ಧ್ವನಿಗೆ ಸಿಗುತ್ತಿಲ್ಲ ಅಂತಾನೇ ಹೇಳ್ಬೋದು ಯಾಕಂದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದ್ದರು ಕೂಡ ಸೌಲಭ್ಯಗಳು ಎಂದು ಇತ್ತೀಚಿನ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಾನೇ ಹೇಳ್ಬೋದು ಇತ್ತೀಚಿನ ಸೌಲಭ್ಯಗಳು ಸಿಗ್ತಾ ಇಲ್ಲ ಗ್ರಾ ನಗರದ ಭಾಗದ ಜನರು ಎಲ್ಲ ರೀತಿಯಾದಂತಹ ಕಂಪ್ಯೂಟರ್ ನಾಲೇಜಾಗಿರ್ಬೋದು ಮುಂತಾದವುಗಳನ್ನು ಅಭಿವೃದ್ಧಿ ಹೊಂದಿರ್ತಾರೆ ಆದರೆ ಗ್ರಾಮೀಣ ಭಾಗದ ಜನರು ಅವರಿಗೆ ಆ ಸ್ಕಿಲ್ ಇದ್ದರು ಕೂಡ ಅವೈಲಬ್ ಆ ಆ ಫೆಸಿಲಿಟಿಗಳು ಅವೈಲಬಿಲಿಟಿ ಇರೋದಿಲ್ಲ ಅಂತಾನೇ ಹೇಳ್ಬೋದು ಗ್ರಾಮೀಣ ಭಾಗದ ಜನರಿಗೆ ಸಾರಿಗೆ ಸಂಪರ್ಕದ ಕೊರತೆಯಿಂದಾಗಿ ಟೈಮ್ ಟೈಮಿಗೆ ಕ್ಲಾಸಿಗೆ ಹೋಗದಕ್ಕೆ ಆಗದೆ ಇರ್ಬೋದು ಈ ಥರ ಎಲ್ಲ ಸಮಸ್ಯೆಗಳನ್ನು ಎದುರ್ಸ್ಬೋದು ಗ್ರಾಮೀಣ ಭಾಗದ ಜನರಿಗೆ ಹಣದ ಸಮಸ್ಯೆ ಹಣದ ಕೊರತೆ ಈ ರೀತಿಯಾದಂತಹ ಕೊರತೆ ಇನ್ನು ಎದುರ್ಸ್ಬೇಕಾದ ಗ್ರಾಮೀಣ ಭಾಗದ ಜನರು ಸಮಾಜ ನಿರ್ಲಕ್ಷಿಸಿರುವ ಸಮಸ್ಯೆಗಳು ಅಂತ ಬಂದಾಗ ಸಮಾಜ ಅಂತ ಬಂದಾಗ ಯಾವಾಗ್ಲು ನಗರ ಭಾಗ್ದೋರ್ಗೆ ಹೆಚ್ಚು ನಗರ ಭಾಗ್ದರೆ ಚೆನ್ನಾಗಿ ಓದಿರ್ತಾರೆ ನಗರ ಬಾದೋರ್ಗೆ ಗೊತ್ತಿರ್ತದೆ ಅಂತೆ ಆದರೆ ಹಳ್ಳಿ ಜನರಿಗೆ ಗೊತ್ತಿರ್ತತೆ ಆದರೆ ಈ ಸಮಾಜ ಏನು ಮಾಡತ್ತೆ ನಾವು ಹಳ್ಳಿ ಜನಕ್ಕಿನ್ನ ನಗರ ಭಾಗದ ಜನರೇ ಚೆನ್ನಾಗಿ ಓದಿರ್ತಾರೆ ಬಾಳ್ತಿರ್ತಾರೆ ಅಂತ ಹೇಳ್ತಾರೆ ಅಂತಾನೆ ಹೇಳ್ಬೋದು ಇದು ಒಂದು ಅನನುಕೂಲ ಅಂತಾನೇ ಹೇಳ್ಬೋದು ಆ ಕಾಲದಿಂದ ಈ ಕಾಲದವರೆಗೂ ನಗರ ಬಾರದವ್ರಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ತಾ ಇದಾರೆ ಅವ್ರನ್ನೇ ಮುಂದುವರಿಯುವಂತೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ತಿರ್ಗ ಶಿಕ್ಷಣದ ಕೊರತೆಯಿಂದಾಗಿ ಜನರ ಭಾಗದಲ್ಲಿ ಕಾಣಬಹುದು ಈ ಭಾಗದ ಜನರ ಅಂತಾನೆ ಏನಿಲ್ಲ ಗ್ರಾಮೀಣ ಭಾಗದ ಜನರು ಎದುರ್ಸುತ್ತಿರುವಂಥ ಸವಾಲುಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ಸವಾಲುಗಳೆಲ್ಲ ಕಡಿಮೆ ಆಗಿದಾವೆ ಅಂತನೇ ಹೇಳ್ಬೋದು ಮತ್ತೆ ಅಂಥ ಸವಾಲುಗಳನ್ನು ಎದುರಿಸುತ್ತಿಆರಿಂದ ಎಲ್ಲ ಫೆಸಿಲಿಟಿಗಳು ಹಳ್ಳಿಗಳಲ್ಲಿ ಸಿಗ್ತಾ ಇದೆ ಎಲ್ಲ ಹಳ್ಳಿ ಜನರು ಕೂಡ ನಗರ ಭಾಗಳಿಗೆ ವಲಸೆ ಹೋಗಿ ಶಿಕ್ಷಣನ್ನು ಪಡೆದುಕೊಳ್ತಿದ್ದಾರೆ ಅಂತಾನೇ ಹೇಳ್ಬಹುದು ಹಳ್ಳಿ ಜನರು ಹಳ್ಳಿ ಜನರು ಕೂಡ ನಗರದ ನಗರದ ಮಕ್ಕಳಿಗೇನು ಕಡಿಮೆ ಇಲ್ಲ ಅಂತನೇ ಹೇಳ್ಬೋದು